ಹಾಂ ಹೌದು ರೀ ನಮ್ಸ್ಕಾರ ಹಾಂ ಎಲ್ಲಿಂದ ಎಲ್ಲಿಗೆ ಹೋಬಕ್ ರೀ ಹ್ಞೂ ಹ್ಞೂ ರೀ ಭಾಳ ಇದಾವನ್ರಿ ಸಾಮಾನು

ಹ್ಞೂ ದೊಡ್ಡದು ಸಣ್ಣ ಗಾಡಿ ಅದು

ಹೌದ್ ಎಲ್ಪ್ ಎಲ್ಪಾಗ್ಬೇಕಾತಲ್ರೀ ನಿಮ್ಗೆ ಎಲ್ಪಿಂಗ್ ಮಾಡಕ್ಕೆ ಹ್ಞೂ ಹ್ಞೂ ಎಲ್ಲ ಸೇರಿಸಿ ನಿಮಗೆ ಒಂದು ಟೋಟಲ್ ಪ್ಯಾಕೇಜ್ ಟೈಪು

ಹಾಂ ಹೌದು ನಮ್ಮ ಕಡೆ ಆದ್ರೆ ಇರ್ತಾರಲ್ರೀ ಈಗ ಒಮ್ಮೆ ಈಗ ಬಂದರೂ ಅಂದರೆ ಎರಡು ನೂರೈವತ್ತು ಐತ್ರಿ ಎರಡು ನೂರೈವತ್ರಿಂದ ಮುನ್ನೂರು

ಅಲ್ಲ ಬಾಡ್ಗೆ ತಗಂಬಿಡ್ತ್ರ ಇಲ್ಲೇ ರಾಯ್ ಚೆಲ್ಲೂರು ಟು ರಾಯಚೂರಲ್ರಿ ಹ್ಞೂ ಈಗ ಕಿಲೋಮೀಟ್ರ್ ಆದ್ರೆ ಮತ್ತೆ ಈಗ ಹದಿಮೂರು ಹದಿನಾಲ್ಕು ರುಪ್ ಕಿಲೋಮೀಟ್ರ್ ಐತ್ರೀ ಈ ಕಿಲೋಮೀಟ್ರ್ ಆಗೋಲ್ಲ ಬಾಡಿಗೆ ಬಂದು ನಿಮಗೆ ಒಂದು ನಾಲ್ಕು ಸಾವಿರ ಆಗತ್ತೆ ರೀ

ಏಯ್ ಮತ್ತೆ ಇವೆಲ್ಲ ಸಾಮಾನೆಲ್ಲ ಹಾಕ್ಯಂಡ್ ಹೋಬಕ್ ಇವು

ಹಾಂ ನಿಮ್ಗೆ ಸಣ್ಣ ಟ್ರಕ್ ರೀ ಅದು ಆದರೆ ನಿಮಗೆ ಒಂಬತ್ತು ಸಾವಿರ ಆಗತ್ತೆ ರೀ ದೊಡ್ದಾಗತ್ತೆ ರೀ ಬಲು ದೊಡ್ಡದಾಗತ್ತೆ ನಿಮ್ಮ ಸಾಮಾನಿಗೆ ಮನೆ ಸಾಮಾನುಗಳಿಗಾದ್ರೆ ಸಣ್ಣ ಟ್ರಕ್ಕೇ ಸರಿ ಆಗತ್ತೆ ಅದು ಸಾಮಾನು ನೋಡ್ಕಂಡ್ ಮಾತಾಡಣ ತಗೊರೀ ಹ್ಞೂ ಆಯ್ತು ಸರ್ ಅಷ್ಟೇ ಮಾಡಿರಿ ಹ್ಞೂ ಹ್ಞೂ ಹ್ಞೂ ಹೌದು ಹೌದು ಹೌದು ಆಯ್ತು ಈಗ ಒಂದು ಒಂದು ಅರ್ಧ ಗಂಟೆ ಒಳಗೆ